ಇಪ್ಪತ್ತ್ಮೂರು ಏಪ್ರಿಲ್ ಎರಡು ಸಾವಿರದ ಎರಡು ಇಪ್ಪತ್ತು ಮಾರ್ಚ್ ಎರಡು ಸಾವಿರ ಇಪ್ಪತ್ತೆರಡು ಸೆಪ್ಟೆಂಬರ್ ಎರಡು ಸಾವಿರ ಮೂರು ಜನವರಿ ಎರಡು ಸಾವಿರದ ಹತ್ತು ಐದು ಮೇ ಸಾವಿರದ ಒಂಬೈನೂರ ತೊಂಬತ್ತೇಳು